ಗ್ರ್ ಗ್ರಾಮ ಮತ್ತು ಸೆ ನಗರದಲ್ಲಿ ಆಟ ಯಾವ್ಗ್ ಯಾವ ಯಾವ ಆಡ್ತಾರೆ ಅಂದ್ರೆ ಗ್ರಾಮ್ದಾಗ ಯ ನಾವು ಪುರಾತನ ಕಾಲ್ದಿಂದ ಯಾವ ಯಾವ ಬಂದಾರೆ ಅಂದ್ರೆ ಚಿನ್ನಿದಾಂಡು ಮತ್ತು ಲಗೋರಿ ಮರಕೋತಿ ಮತ್ತು ಕುಂಟೆಬಿಲ್ಲೆ ಮತ್ತು ಗೋಲಿ ಆಟ ಇವು ಭಾಳ ಇಷ್ಟಪಟ್ಟು ಆಡ್ತಾರೆ ಸಣ್ಣ ಹುಡ್ಗುರು ಎಲ್ಲ ಭಾಳ ಇಷ್ಟಪಟ್ಟು ಆಡ್ತಾರೆ ದೊಡ್ಡವರು ಮತ್ತು ಖೋ ಖೋ ಇಂಥವೆಲ್ಲ ಭಾಳ ಇಷ್ಟಪಟ್ಟು ಆಡ್ತಾರೆ ಅದೇ ಹೇಳ್ಬಕಂದ್ರ ಸಿಟಿದಾಗ ಯಾವ ಯಾವ ಆಡ್ತಾರಂದ್ರೆ ಕ್ರಿಕೆಟು ಹಾಕಿ ಟೆನ್ನಿಸ ಬ್ಯಾಟ್ಮಿಟನ್ ಫುಟ್ಬಾಲ್ ಇವೆಲ್ಲ ಹಳ್ಳಿದಾಗೂ ಆಡಕತ್ತಾರೆ ಈಗ ಇಲ್ಲ ಅಂತ ಹೇಳಕತ್ತಿಲ್ಲ ಅಂದ್ರೆ ಹಳ್ಳಿದಾಗ್ ಹುಡುಗ್ರ್ ಆಟ ಆಡೋರ್ ಅಂದ್ರೆ ಭಾಳ ಅಂದ್ರೆ ಅವು ಮತ್ತು ಇವು ಎರಡರದ್ದು ಹಳ್ಳಿ ಮತ್ತು ಸಿಟಿದಾಗ ಆಡೋ ಆಟಗಳು ಸಿಮಿಲರ್ ಯಾವ ಯಾವ ಅವು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಈಗ ಈಗಿನ ಪ್ರೆಸೆಂಟ್ ಅಂದ್ರೆ ಚೆಸ್ಸ ಕ್ಯಾರಮ್ ಎಲ್ಲ ಆಡಕತ್ತಾರೆ ಮತ್ತು ಈ ಮೊಬೈಲ್ ಗೇಮ್ಸ್ ಮೊಬೈಲ್ ಗೇಮ್ಸ್ ಎಲ್ಲೂ ಬಿಟ್ಟಿಲ್ಲ ಈ ಕಡೆ ಸಿಟಿ ಮಂದಿಯೂ ಆಡ್ತಾರೆ ಹಳ್ಳಿ ಮಂದಿಯೂ ಆಡ್ತಾರೆ ಮತ್ತು ಜಾಸ್ತಿ ಡಿಫ್ರೆನ್ಸ್ ಏನಂದ್ರೆ ಹಳ್ಳಿ ಮಂದಿ ದಾಗ ಹಿಂಗ ಫುಲ್ ಕಾಂಪ್ಟೇಶನ್ಲಿಂದ ಆಡಲ್ಲ ಕ್ಯಾಝುವಲಿ ನಮ್ಮವ್ರು ತಮ್ಮರು ಅಂತೇಳಿ ಆಡ್ತಾರೆ ಅದೇ ಸಿಟಿ ಒಳಗೆ ಫುಲ್ ಕಾಂಪ್ಟೇಶನ್ ಲೆವೆಲ್ ತನಕ ಫುಲ್ ಜಿದ್ದಾ ಜಿದ್ದಿ ನಾವು ಸೋತರೆ ಅವ್ರ ಮೇಲೆ ರಿವೇಂಜ್ ಎಲ್ಲ ಇಟ್ಟುಕೊಂಡು ಆಡ್ತಾರೆ ಅಂದರೆ ನಾನು ನನಿಗೆ ಇಷ್ಟವಾದ ಆಟ ಅಂದ್ರೆ ಗ್ರಾಮೀಣ ಗ್ರಾಮ ಆಟಗಳು ಯಾಕಂದ್ರೆ ಅಲ್ಲಿ ಎಲ್ಲ ಸಣ್ಣವ್ರು ಇರಲಿ ದೊಡ್ಡವ್ರ ತನಕ ಎಲ್ಲ ನಮ್ಮೋವ್ರು ತಮ್ಮೋರು ಅಂತ್ಹೇಳಿ ಫುಲ್ಲ ಆರಾಮ್ಸೆ ಮಜಾ ಬರಂಗೆ ಆಡ್ತೀವಿ ಇಲ್ಲಿ ಸಿಟಿದಾಗ ಗೆಲ್ಲಲೇ ಬೇಕು ಸೋತರೆ ಅವ್ರು ನನ್ನ ಫ್ರೆಂಡ್ಸ್ ಮುಂದಿಲ್ಲಿ ಅವಮಾನ ಆಗದಾ ಅಂತ ಸೊಲ್ಪ್ ಈ ಹಂಗಂತ್ ಹೇಳತ್ತಿಲ್ಲ ಸಲ್ಪ ಮೈಂಡ್ಸೆಟ್ ಹುಡ್ಗುರಿಗ್ ಇರ್ತದೆ ಹಂಗ ಮತ್ತು ಜಾಸ್ತಿ ಹಳ್ಳಿದಾಗ್ ಆಡ್ಬೇಕಂದ್ರೆ ಇವು ಸರಿಗಮಪ ಮತ್ತು ಕಣ್ಣು ಮುಚ್ಚಿ ಹಿಡಕೊಳ ಆಟ ಇಂಥವೆಲ್ಲ ಆಡ್ತಾರೆ ಅದೇ ಸಿಟಿ ಒಳಗೆ ಇಂಥವೆಲ್ಲ ರೇರ್ ಆಡೋದು ಅದೇ ಹಳ್ಳಿ ಜನ ಸಿಟಿಗೆ ಹೋಗಿದ್ದು ಇರ್ತಾರಲ್ಲ ಅಂಥವರು ಪರಿಚಯ ಮಾಡಿಕೊಡ್ತಾರೆ ಸಿಟಿ ಹುಡ್ಗರಿಗೆ ಮತ್ತು ಇನ್ನೊಂದು ಹೇಳ್ಬಕಂದ್ರೆ ಇದು ಹೇಳ್ಬೇಕೋ ಹೇಳ್ಬಾಡ್ದೋ ಗೊತ್ತಿಲ್ಲ ಅಂದರು ಹಳ್ಳಿ ಒಳಗೆ ಕ್ಯಾಝುವಲಾಗಿ ಎಲ್ಲ ಫ್ರೆಂಡ್ಸಾಗಿ ಆಡ್ತಾರೆ ಅದೇ ಇಲ್ಲಿ ಸಿಟಿ ಒಳಗೆ ನಾನೇ ಗೆಲ್ಲಬೇಕು ಅಂತ ಸ್ವಲ್ಪ ಸೆಲ್ಪಿಶ್ನೆಸ್ ಸಲ್ಪ ಇರ್ತದೆ ಅದಕ್ಕೆ ಎದ್ದು ಬರ್ತದೆ ತಪ್ಪು ಸರಿ ನನ್ಗೆ ಗೊತ್ತಿಲ್ಲ ಒಟ್ಟು ಹೇಳ್ಬೇಕ್ ಅನಿಸ್ತು ಹೇಳ್ದೆ ಅಷ್ಟೇ ಮತ್ತು ನಾ ಇದ್ರ ಬಗ್ಗೆ ವರ್ಣನೆ ಮಾಡ್ಬೇಕ್ ಅಂದ್ರೆ ಈಗ ಪೂರಾ ಯಾ ಲೆವೆಲ್ ಕಾಂಪ್ಟೇಶನ್ ಅದು ಅಂದರೆ ಫುಲ್ ಹಳ್ಳಿ ಒಳಗೂ ಚಲೋ ಪ್ರ್ಯಾಕ್ಟೀಸ್ ಮಾಡಿ ಎಲ್ಲ ಪ್ರಿಪ್ರೇಷನಿಂದ ಕಾಂಪ್ಟೇಶನ್ ಲೆವೆಲಿಗೆ ಬೆಳಿತಾರೆ ಈಗ ಅಂದರೆ ಇಂಟ್ರ್ನ್ಯಾಷ್ನಲ್ ಲೆವೆಲ್ ತನಕ ಕಾಂಪ್ಟೇಶನ್ ನಡಿಲತ್ತವೆ ಹಾಗೆ ಈಗ ಹಳ್ಳಿ ಜನರು ಅವರಿಗೂ ಈಗ ಮಾಹಿತಿ ಎಲ್ಲ ಸಿಕ್ ಬಿಟ್ಟದ ಮೊದಲಿನಪ್ಲೆ ಅಲ್ಲೇ ಆಡಿ ಅಲ್ಲೇ ಇರಲ್ಲ ಅವ್ರಿಗೆ ನಾವು ಮುಂದೆ ಹೋಬೇಕು ಅಲ್ಲಿ ಈಗೆಲ್ಲ ಟಿವಿ ಒಳಗೆ ಎಲ್ಲ ನೋಡಿರ್ತಾರಲ್ಲ ಅವರಿಗೂ ಮಾಹಿತಿ ಬಂದವೆ ಈಗ ಎಲ್ಲರ ಕೈಯಾಗೂ ಮೊಬೈಲ್ ಅಂತೂ ಸಣ್ಣ ಹುಡುಗುರ್ಲಿಂತ್ ಮುದುಕರ್ ತನಕ ಎಲ್ಲರ ಕೈಯಾಗೆ ಅಂತೂ ಫೋನ್ ಇದ್ದೇ ಇರ್ತವೆ ಆ ಫೋನಂಗೆ ನೋಡಿರ್ತಾರೆ ಈ ವ್ಯಕ್ತಿ ಈ ಆಟದಲ್ಲಿ ಇಷ್ಟು ಮಟ್ಟದ ವ್ಯಕ್ತಿತ್ ಗಳಿಸಿದ್ದಾನೆ ಇಷ್ಟು ಈ ಕಪ್ಪನ್ನು ಗೆದ್ದಿದ್ದಾನೆ ಗೋಲ್ಡ್ ಮೆಡಲ್ ಗೆದ್ದಿದ್ದಾನೆ ಎಂದು ಗುತ್ ತಿಳ್ಕೊಂಡು ಇರ್ತಾರಲ್ಲ ನಾವೂ ಆಡಬೇಕು ನಾವೂ ಆ ವ್ಯಕ್ತಿ ಅಂತೆ ಅಲ್ಲೆಲ್ಲ ಹೋಗ್ ಬರಬೇಕು ನಮ್ಮ ಹೆಸರನ್ನು ನಾವು ಎಲ್ಲರಿಗೂ ತಿಳಿಸಬೇಕು ನಮ್ಮ ಊರಿಗೆ ಎಮ್ಮೆ ತರಬೇಕೆಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲೂ ಇದೆ ಸಿಟಿಗಳಲ್ಲೂ ಇದೆ ಈಗ ಫುಲ್ಲ ಎವಿ ಕಾಂಪ್ಟೇಶನ್ ನಡೆಯಕತ್ತದ ಆಟಗಳದ್ದು ಇದಕ್ಕೆ ಸ್ಪೋರ್ಟ್ ಆಟಗಳಿಗಂತೂ ಕೀಳಾಗಿ ಯಾರಂತೂ ನೋಡಕ್ಕತ್ತಿಲ್ಲೇ ಇಲ್ಲ ಎಲ್ಲರೂ ಆಟ ಆಡಲಿತ್ತು ನಮಗ್ ಉಪ್ಯೋಗವೂ ಭಾಳ ಅದಾವೆ ಹೆಲ್ತೂ ಚಲೋ ಇರ್ತದೆ